ಐದು ಮಾರ್ಚು ಸಾವಿರದ ಒಂಬೈನೂರ ತೊಂಬತ್ತೇಳು ಹದಿನೈದು ಆಗಸ್ಟ್ ಎರಡು ಸಾವಿರದ ಹತ್ತು ಐದು ಮೇ ಎರಡು ಸಾವಿರದ ಎಂಟು ಇಪ್ಪತ್ತು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಐದು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತು